ನಾನು ರೀಸೆಂಟಾಗಿ ಒಂದು ಕುರ್ತಿ ಆರ್ಡರ್ ಮಾಡಿದ್ದೆ ಪಿಂಕ್ ಕಲರ್ದು ನನಗೆ ಫಸ್ಟ್ ಟೈಮು ಆರ್ಡರ್ ಮಾಡ್ದಾಗ ಅದು ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ಭಯ ಆಗಿತ್ತು ಈಗ ಆಲ್ಮೋಸ್ಟು ಕೆಲ್ವೊಂದು ಸಲ ಅದು ಆನ್ಲೈನ್ ಡೆಲಿವರಿ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಆದರೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಗುಡ್ ಆಗಿತ್ತು ಆ ಕುರ್ತಿ ಟಾಪ್ ಯಾವ ಕಲರ್ ಇತ್ತು ಅದೇ ಕಲ್ಲರಲ್ಲೂ ಬಂದಿತ್ತು ಒಳ್ಳೇ ಕ್ವಾಲಿಟಿದ್ದೆ ಬಂದಿತ್ತು ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೇ ಕ್ವಾಲಿಟಿ ಪ್ರಾಡಕ್ಟ್ ಬಂದಿದ್ದು ನಂಗೆ ತುಂಬ ಖುಷಿಯಾಯ್ತು ನಾನು ಅಂದ್ಕೊಂಡಿದ್ದೆ ಒಂದು ವಾಷಲ್ಲಿ ಎಲ್ಲದ್ರೂ ಕಲ್ಲರ್ ಹೋಗುತ್ತೆನೋ ಅಂತ ಆದರೆ ಅದು ಯಾವುದೇ ರೀತಿ ಕಲ್ಲರ್ ಹೋಗಲಿಲ್ಲ ಅದು ಒಂದುಸಲ ತೋಳೆದ್ರು ನೆಕ್ಸ್ಟ್ ಟೈಮ್ ಹಾಕುವಾಗ ಹೊಸದು ಹಾಕೋ ಥರಾ ಫೀಲ್ ಆಗ್ತಾ ಇತ್ತು ನನಿಗಂತು ತುಂಬ ಇಷ್ಟ ಆಯಿತು ನನಗೆ ಈ ಆನ್ಲೈನಲ್ಲಿ ಮತ್ತು ಮತ್ತು ಹೊಸ ಹೊಸ ಪ್ರಾಡಕ್ಟ್ ಕುರ್ತಿ ಟಾಪ್ಸ್ ಅಂತು ನಾನು ಯಾವಾಗಲು ಆರ್ಡರ್ ಮಾಡ್ತಾನೇ ಇರ್ತೀನಿ ಆಲ್ಮೋಸ್ಟ್ ನನಗೆ ಎಲ್ಲ ಚೆನ್ನಾಗಿರೋ ಕ್ವಾಲಿಟಿ ಗುಡ್ ಪ್ರಾಡೆಕ್ಟ್ಸೇ ಸಿಕ್ಕಿದೆ ಏನು ಅಮೌಂಟ್ ಕೊಟ್ಟಿದೀನಿ ಅದಕ್ಕಿಂತ ಗುಡ್ ಕ್ವಾಲಿಟಿದೇ ಪ್ರಾಡಕ್ಟ್ ಸಿಕ್ಕಿರೋದು ನನಗಂತು ತುಂಬ ಖುಷಿ ಆಯಿತು ನಾನಿನ್ನು ಹೆಚ್ಚು ಹೆಚ್ಚು ಈ ರೀತಿ ಕುರ್ತಿ ಟಾಪ್ಸ್ನ ನಾನು ಬೈ ಮಾಡ್ತಾನೇ ಇರ್ತೀನಿ ಆನ್ಲೈನಲ್ಲಿ